ನಾವು ಅಡುಗೆ ಮಾಡುವಾಗ ಅಥವಾ ಊಟ ಮಾಡುವಾಗ ನಮ್ಮ ಪದ್ಧತಿಯಲ್ಲಿ ಕೆಲವೊಂದು ಸಾಂಪ್ರದಾಯಿಕ ವಿಷಯಗಳು ಇದ್ದಾವೆ ಅದನ್ನು ಕೆಲವರು ಮೂಢನಂಬಿಕೆ ಅಂತಾರೆ ಇನ್ನು ಕೆಲವರು ಸಾಂಪ್ರದಾಯಿಕ ಅಂತ ಅಂತಾರೆ ಈಗ ಸಾಂಪ್ರದಾಯಿಕ ಅಂದರೆ ಈಗ ಸತ್ತೋಗಿರೋರ ಮನೆಯಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಅಲ್ಲಿ ಏನು ಅನುಸರ್ಸ್ತೀವಿ ಅನ್ನ ಒಂದು ಮಾಡಿ ಅದಕ್ಕೆ ಬರೀ ಯಾವುದೇ ರೀತಿಯ ವಸ್ತುಗಳನ್ನು ಹಾಕದೆ ಬರೀ ಒಂದು ಸಾರು ಹುಣ್ಷೆ ಹಣ್ಣಿಂದ ಒಂದು ಸಾರು ಮಾಡನ್ನ ನಾವು ಅದನ್ನು ಊಟಕ್ಕೆ ಬಡಿಸ್ತೀವಿ ಆಗ ನಾವು ಅಡಿಗೆಯಲ್ಲಿ ಮಾಡಬೇಕಾ ಅನುಸರಿಸ್ಬೇಕಾದ ಅದು ಪದ್ಧತಿ ಅದು ಈಗ ಊಟ ಮಾಡಬೇಕಾದ್ರೆ ಊಟ ಮಾಡಬೇಕಾದ್ರೆ ಕೆಲವೊಬ್ಬರು ಕೆಟ್ಟ ವಿಚಾರಗಳನ್ನು ಹೇಳಿದರೆ ಈಗ ಒಬ್ಬರು ಮುತ್ತು ಕಟ್ಟಿಸ್ಕೊಂಡು ಇರ್ತಾರೆ ಅಂದುಕೊಳ್ರಿ ಇಲ್ಲ ದೇವ್ರನ್ನ ಹೊತ್ತಿರ್ತಾರೆ ಅಂತ ತಿಳ್ಕೊಂಡಾಗ ಹಾಂ ಕೆಲವೊಬ್ರು ಯಾರೋ ಬಂದು ಏ ಇಲ್ಲಪ್ಪ ಇವ್ರ ಮನೆಗೆ ಈ ಥರ ತೀರಿಕೊಂಡ್ರಂತೆ ಅಂತ ಅಂದಾಗ ಆ ವ್ಯಕ್ತಿ ಅಲ್ಲಿಗೆ ಅದನ್ನು ಊಟವನ್ನು ಕೈಬಿಡ್ತಾನೆ ಹಾಗಾಗಿ ನಾವು ಏನು ಕೈ ಕೈ ತೊಳ್ಕೊಂತಾನೆ ಆ ಊಟ ಮಾಡು ಊಟ ಮಾಡೋದಿಲ್ಲ ಅವ್ರ ಅವ್ರ ಏನು ಸಂಸ್ಕಾರ ಆಗೋವರೆಗೂ ಅವರು ಆ ಊಟವನ್ನು ಮಾಡೋದಿಲ್ಲ ಇವೆಲ್ಲ ಕೆಲವರು ಮೂಢನಂಬಿಕೆಗಳು ಅಂತಾರೆ ಇನ್ನು ಕೆಲವರು ಇಲ್ಲ ಪದ್ಧತಿ ಇದು ಈ ಥರ ದೇವ್ರ ಪೂಜೆ ಮಾಡೋರು ಇದನ್ನು ಅನುಸರ್ಸ್ಲೇಬೇಕು ಅಂತ ಕೆಲವ್ರು ಹೇಳ್ತಾರೆ ಇನ್ನು ಅದೇ ಪಲ್ಲಿ ಗಿಲ್ಲಿಯೆಲ್ಲ ಬಿತ್ತು ಅಂದರೆ ಸಹಿತ ಯಾರೂ ಊಟನೇ ಮಾಡೋದಿಲ್ಲ ಬಿಡಿ ಆಮೇಲೆ ಅದೇ ಈ ಥರ ವಿಚಾ ಆಮೇಲೆ ಇನ್ನು ಇನ್ನು ಹಂದಿ ಅನ್ನೋ ಪದನ ಊಟ ಮಾಡಬೇಕಾದ್ರೆ ಉಪಯೋಗ್ಸಿದ್ರೆ ಆ ವ್ಯಕ್ತಿನೂ ಸಹಿತ ಅಲ್ಲಿಗೆ ಕೈ ತೊಳ್ಕೊತಾನೆ ಮತ್ತೆ ಊಟ ಮಾಡೋಲ್ಲ ಮತ್ತೆ ಪುನಃ ಬೇರೆ ಊಟ ಮಾಡ್ತಾವ್ನೆ ಮತ್ತದೇ ಊಟ ಅವ್ನು ಮಾಡೋದಿಲ್ಲ ಆಮೇಲೆ ಕರೆಂಟ್ ಹೋದ ತಕ್ಷಣಾನೂ ಅಷ್ಟೆ ಊಟ ಮಾಡ್ತಾ ಇರ್ತೀವಿ ದೀಪ ಆರಿ ಹೋದರೆ ಕೆಲವೊಬ್ಬರು ಊಟವನ್ನು ಮಾಡೋದಿಲ್ಲ ಅಲ್ಲಿಗೆ ಅವ್ರು ಅದನ್ನು ಊಟನ ಮುಗಿಸ್ತಾರೆ ಇದು ಕೆಲವರ ಪದ್ದತಿಗಳು ಸಂಪ್ರದಾಯ ಅವರು ಹಿಂದಿನಿಂದ ಮಾಡಿಕೋ ಬಂದಿರ್ತಕ್ಕಂಥ ಪದ್ಧತಿಗಳನ್ನು ಕೆಲವೊಬ್ಬರು ಈಗ್ಲೂ ಸಹಿತ ಅನುಸರಿಸ್ತಾರೆ ಕೆಲವೊಬ್ಬರು ಇವನ್ನೆಲ್ಲ ಏ ಮೂಢನಂಬಿಕೆ ಇದನ್ನೆಲ್ಲ ಯಾಕೆ ಮಾಡಬೇಕು ಅನ್ನ ಎಲ್ಲ ವೇಷ್ಟ್ ಹಾಳು ಮಾಡಬಾರ್ದು ಅನ್ನ ದೇವ್ರ ಸಮಾನ ಅಂತಂತೇಳಿ ಆ ಅನ್ನನ ಅವರು ಎಸಿಯೋದಕ್ಕೆ ಇಷ್ಟಪಡೋದಿಲ್ಲ ಈಗಿನ ಕಾಲದಲ್ಲಿ ಎಲ್ಲ ಮಕ್ಕಳಿಂದ ಇರ್ಬೌದು ಪ್ರತಿಯೊಬ್ಬರು ಈ ಥರ ಯೋಚನೆ ಮಾಡ್ತಾರೆ ಹಿಂದಿನ ಕಾಲದವರು ನಮ್ಮ ತಾತ ಅಮ್ಮ ಈ ಥರ ಇರೋರೆಲ್ಲರೂ ಇಲ್ಲ ಇವೆಲ್ಲ ಸಂಪ್ರದಾಯಗಳು ಇದನ್ನೆಲ್ಲ ಅನುಸರಿಸ್ಲೇಬೇಕು ಅನ್ನೋ ರೀತಿ ಅವರವ್ರ ಅಭಿಪ್ರಾಯಗಳನ್ನ ಅಥವಾ ಸಂಪ್ರದಾಯಗಳನ್ನು ಅವರವ್ರು ಪಾಲಿಸ್ಕೊ ಬರ್ತಾರೆ